ನಂಬಾ ನಮ್ಮಲ್ಲಿ ಧಾರ್ಮಿಕ ಹಬ್ಬಗಳು ನಾವು ಮತ್ತು ನಮ್ಮ ಮನ್ಯಾಗ ಫ್ಯಾಮ್ಲೀ ಹೆಂಗ್ ಆಚರ್ಸ್ತೇವೆ ಅಂದ್ರೆ ಮುಂಜಾನೆ ಮುಂಜ್ ಮುಂಜಾನೆಯ ಆರು ಗಂಟಿಗೆ ಇಲ್ಲಂದ್ರೆ ಐದು ಗಂಟೆಗೆ ಎದ್ದತೀವಿ ಎದ್ದೂ ಎಲ್ಲರು ಫಸ್ಟ್ ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಮನೆ ಒರ್ಸ್ಕೊತ್ತಿವಿ ಮನೆ ಒರ್ಸಿ ಪೂಜದ್ದು ದೇವ್ರ ಪೂಜ ಮಾಡ್ತೀವಿ ದೇವ್ರಿಗೆ ಪೂಜ ಮಾಡಿ ಮತ್ತು ಅವ್ಕು ಹೂವಗಳು ಚಂದ ಹೂವ ಹಾಕಿ ಮತ್ತು ಅಲ್ಲಿದ ದೇವ್ರು ಜಗಲಿ ಮ್ಯಾಗ್ನು ಸ್ ರಂಗೋಲಿ ಹಾಕಿ ಮತ್ತಂದರ ಆಮ್ಯಾಗ ಮೈಗಿ ತೊಕ್ಕೊಂಡೂ ಮನೆ ಗಿನಿ ಒರ್ಸ್ಕೊಂಡಾಗ ಪೂಜ ಗೀಜ ಆದ್ರ ಪೇ ಆಮ್ಯಾಗ ಅಡ್ಗಿ ಮಾಡ್ತರ್ ಮೊದಲು ಅನ್ನ ಮಾಡ್ತಾರೆ ಆಮ್ಯಾಗ ಸಾರು ಮಾಡ್ತಾರೆ ಆಮ್ಯಾಗ ಹೊಳ್ಗಿ ಮಾಡ್ತಾರೆ ಆಮ್ಯಾಗ ಶಂಕರ್ ಪಳೆ ಮಾಡ್ತಾರೆ ಆಮ್ಯಾಗ ಗುಲಾಬ್ ಜಾಮೂನ್ ಮಾಡ್ತಾರೆ ಮತ್ತು ಆಮ್ಯಾಕ ಕರ್ಜಿ ಕಾಯಿ ಮಾಡ್ತಾರೆ ಆಮ್ಯಾಗಾ ಹಿಂಗೆ ವೆರೈಟಿ ವೆರೈಟೀಸ್ ಅಡ್ಗಿಗಳು ಮಾಡ್ತಾರೆ ನಮ್ಮಲ್ಲಿ ಮತ್ತು ಅಡ್ಗಿ ಯಾಗಣಾ ಲಕ್ಷ್ಮಿ ಪೂಜೆ ದಿವ್ಸ ಅಂದ್ರೆ ಮಾಡೋರು ಎಲ್ಲಾ ಮನ್ಯಾಗ ಲಕ್ಷ್ಮಿ ಪೂಜೆ ಮಾಡ್ತಾರೆ ಮಾಡ್ಲಾರ್ದರ ಅವ್ರು ಒಂದು ವಾರ ಟೈಮ್ ಇರ್ತದೆ ಒಂದು ವಾರ ಒಳಗೆ ಮಾಡ್ತಾರೆ ಮಾಡುರ ದುಖಾನ್ ಪೂಜಾ ಅಲ್ಲಿ ಲಕ್ಷ್ಮಿ ಪೂಜಾ ಅಲ್ಲಿ ಮನ್ಯಾಗ ಮಾಡ್ತಾರೆ ನಾವು ಏನಂದುರ ಲಕ್ಷ್ಮಿ ಪೂಜ ದಿವ್ಸ ನಮ್ಮದು ದುಖಾನ್ ಲಾಸ್ಟ್ ಹುಣ್ವಿಗಿ ನಮ್ಮ ಮನಿಗೆ ಹೂವಗಳು ಪೋಣಿಸ್ತೀವಿ ಹೂವ ಪೋಣೆಸಿ ನಮ್ಮ ಮನಿಗೆ ಬಾಗ್ಲಿಗೆ ತೋರಣ ಕಟ್ತೀವಿ ತೋರಣ ಕಟ್ಟಿ ಮನೆ ಮುಂದೆ ದೊಡ್ಡದು ರಂಗೋಲಿ ಹಾಕ್ತೀವಿ ರಂಗೋಲಿ ಹಾಕಿ ಐದು ದಿವ್ಸ ಕಂಟಿನಿವ್ ಆಗಿ ದೀಪ ಹಸ್ತಿವಿ ದೀಪ ಹಚ್ಚಿ ಮತ್ತು ರಂಗೋಲಿ ಹಾಕಿದ ಮೆನ್ನು ಡೈಲಿ ನೈಟು ಮುಖ ತೊಳ್ಕೊಂದು ದೀಪ ಹಸ್ತಿವಿ ದೀಪ ಹಚ್ಚಿ ಮತ್ತು ಡೈಲಿ ಸಾಯಂಕಾಲ ದೇವ್ರಿಗೆ ಪೂಜ ಮಾಡ್ತೀವಿ ಪೂಜ ಮಾಡಿ ಮತ್ತು ಹೊರಗ್ದ ಹೊರಗೆ ರಂಗೋಲಿ ಹಾಕಿದ್ರೆ ಮ್ಯಾಗ ದೀಪ ಅಸ್ತಿವಿ ಮತ್ತು ನಾವು ದುಕ್ ನಮ್ಮದು ದುಖಾನ್ ಪೂಜಕ್ಕೆ ದುಖಾನ್ ಪೂಜ ಯಾರ್ದರ ದುಖಾನ್ ಪೂಜ ಇತ್ತಂದರು ಅದಕ್ಕೂ ಎರಡು ಮೂರು ದಿನಕ್ಕಿನ ಮುಂಚೆನೇ ಡ್ರೆಸ್ ತಗೋದು ಬಟ್ ನಾವು ಏನು ರೆಡಿ ಮಾಡ್ತಿವಲ್ಲಾ ಅದು ರೆಡಿ ಮಾಡ್ಲಾಕಲ್ಲಾ ತೆಗೆದು ಇಟ್ಕೊತೀವಿ ನಾವು ರೆಡಿ ಆಗ್ಬೇಕಾಗದ್ರೆ ಏನೇನು ಬೇಕು ಇಂಗಮ್ ಏನೇನು ಬೇಕು ಅದಕ್ಕು ರೆಡಿ ಮಾಡ್ಲಾಕ ಏನೇನು ಬೇಕು ಅನ್ನದು ಎಲ್ಲಾ ತೆಗೆದು ಇಡ್ತೀವಿ ತೆಗೆದು ಇಟ್ರುಪೇ ಅಲ್ಲಿ ಸಾಯಂಕಾಲ ರಾತ್ರಿಗೆ ಆರುವರೆ ಏಳು ಗಂಟೆ ಹಂಗ ನಾವು ಹೊಸ ಡ್ರೆಸ್ ಹಾಕೊಂದು ರೆಡಿಯಾಗಿ ಮತ್ತು ಅಲ್ಲಿ ಹೋಗಿದ ನಮ್ಮ ಯಾರ್ದ ಯಾರ್ದ ದುಖಾನ್ ಪು ದುಖಾನ್ ಯಾರು ಯಾರು ಪೂಜೆ ಮಾಡ್ತಿರ್ತಾರಲ್ಲ ಅಲ್ಲೆಲ್ಲ ಹೊ ಅಲ್ಲಿ ಹೋಗಿ ಯಾರ ದುಖಾನ್ ಇರ್ತದ ಅವ್ರು ದುಖಾನ್ ಬಲ್ ಹೋಗಿ ಅಲ್ಲಿ ದುಖಾನ್ ಬಲ್ ದೊಡ್ಡದು ರಂಗೋಲಿ ಹಾಕಿ ಮತ್ತು ಅಂದರು ಅಲ್ಲಿ ದುಖಾನ್ ಒಳಗೆ ಕಬ್ಬು ತಂದು ಕಬ್ ಇಟ್ಟು ಮತ್ತು ಅಲ್ಲೇ ಲಕ್ಷ್ಮಿ ಫೋಟೊ ಇಟ್ಟು ಲಕ್ಷ್ಮಿದು ಮನೇಲೆ ಸಿನ್ ತಂದು ಮೂರ್ತಿ ಇಟ್ಟು ಅದಕ್ಕೂನ ತೊಳ್ದೂ ಅದಕ್ಕುನೂ ಸರ ಅದು ಹಾಕಿ ಪೂಜ ಮಾಡಿ ಮತ್ತು ಅದಕ್ಕು ಸೀರಿ ಉಡುಸಿ ಅದರ ತೆಳಗಾ ಕಳಸಿ ಇಟ್ಟು ಅದರ ಮ್ಯಾಗಾ ದೇವ್ರಿನ ಫೋಟೊ ಇಟ್ಟು ಅದಕ್ಕೆ ಸೀರೆ ಉಡುಸಿ ಪೂಜ ಮಾಡ್ತೀವಿ ಮತ್ತು ಐದು ದಿನ್ಸಿನ ಹಣ್ಣುಗಳು ತರ್ತೀವಿ ತಂದಲ್ಲಿ ಇಟ್ಟು ಪೂಜ ಮಾಡ್ತೀವಿ ಮತ್ತು ಅಂದುರೂ ನಂಬಲ್ಲಿ ಎಷ್ಟು ರೊಕ್ಕ ಇರ್ತದ ಅಷ್ಟು ರೊಕ್ಕ ಇಟ್ಟು ಕಿಸಿಂದ ಪೂಜ ಮಾಡ್ತೀವಿ ಮತ್ತು ಮನಿಲೇಸ್ ತಂದು ದಿವ್ಸ ಮನೆ ಮನ್ಯಾಗ ಮಾಡೀವಿ ಸ್ವೀಟ್ಸ್ ಆಲಿ ಕಾರಾಲಿ ತರ್ತೀವಿ ಮತ್ತು ಹೊರಗಿನ್ನು ದುಖಾನ್ ಅನ್ ಸ್ವೀಟ್ಸು ಮತ್ತು ಖಾರ ತರಿಸ್ತೀವಿ ತರಿಸಿ ನಮ್ಮ ಮನೆಗೆ ದುಖಾನ್ ಪೂಜಕ್ಕೆ ಬರೋರಿಗೆ ಎಲ್ಲರಿಗೂ ಯಾರು ಯಾರು ದುಖಾನ್ ಪೂಜಾಗೆ ಕರ್ದು ಇರ್ತೀವಲ್ಲ ಅವ್ರು ಅವ್ರು ಬಂದು ಅದಕ್ಕೆ ಬೇಡ್ಕೊಂಡು ಕೆಸಿಂದು ಅದುರು ಬಲ್ಲೆ ಇಡೋ ಅಷ್ಟು ಅವ್ರ ಕೈಲಿ ಎಷ್ಟು ಎಷ್ಟು ಆಗ್ತದೆ ಅಷ್ಟು ರೊಕ್ಕ ಇಟ್ಟು ಮತ್ತು ಅವ್ರಿಗೆ ಸ್ವೀಟಾ ಬಾಳಿಕೆ ಕೊಟ್ಟು ಎಲ್ಲ ಪೂಜೆ ಎಲ್ಲರಿಗಿ ಕೊಟ್ಟು ಕಳಿಸ್ತೀವಿ ಆಮ್ಯಾಗ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಪೂಜೆ ಗೀಜೆ ಆಯ್ತು ಅಂದ್ರಾ ಆಮ್ಯಾಗಾ ನಮ್ಮ ಅಲ್ಲೆ ಆಜು ಬಾಜು ದುಖಾನ್ದವರು ನಮ್ದು ಕಂದೋರ್ದು ಎಲ್ಲರೂ ಒಮ್ಮೆ ಏನು ಮಾಡ್ತಾರೆ ಪಟಾಕಿ ಹಚ್ಲಾಕೆ ಕೂತರ್ ನಮ್ಮ ತಮ್ಮ ಅವ್ರು ಅಲ್ಲಿ ನಾ ನಮ್ಮ ಅಮ್ಮ ನಮ್ಮ ಅಣ್ಣ ಅವ್ರು ಆಗಲಿ ಅವರೆಲ್ಲರು ಪಟಾಕಿಯಂತ ಆಟಂ ಬಾಂಬ್ ಅಂತ ಮತ್ತು ಅದನ್ನ ಸುರ್ಸುರ್ ಬತ್ತಿ ಅಂತ ಅದು ಅಂತ ಹಚ್ತಿರ್ತಾರ ಮತ್ತು ಅಂದರ್ ನಾವು ಅಂದುರು ನಾವು ಪೂಜ ಮಾಡದು ಅದು ಮಾಡದು ಮಾಡ್ತೀವಲ್ಲ ಅದಕ್ಕೆ ಅದಕ್ಕೆ ಟೈಮ್ ಹೋಗ್ತದೆ ನಮ್ಮದು ಅಲ್ಲಿ ಸುತ್ತಮುತ್ತಾ ದುಖಾನ್ ಸುತ್ತಮುತ್ತಾ ದೀಪಗಳು ಇಟ್ಟು ಅಲ್ ರಂಗೋಲಿ ಹಾಕಿ ಬಲ್ಲೆ ದೀಪ ಇಟ್ಟು ಅಲ್ಲೆಲ್ಲ ಅವರು ಪಟಾಕಿ ಅದು ಅಸ್ತ್ ಇರ್ತರಲ್ಲ ನಾವು ಏನು ಮಾಡ್ತೀವಂದ್ರೆ ದೊಡ್ಡದ ಹಬ್ಬ ಆಗಿ ಸೆಲಬ್ರೇಟ್ ಮಾಡ್ತೀವಿ ಅದಕ್ಕೆ ಆಚಾರ ಮಾಡ್ತೀವಿ ಅಲಂಕಾರವಾಗಿ ಅಲಂಕಾರ ಮಾಡ್ತೀವಿ ಚಂದ ಅದಕ್ಕೂ ಚಂದ ಆಚಾರ ಮಾಡ್ತೀವಿ ನಮ್ಮಲ್ಲಿ